ಬೆಂಗ್ಳೂರು ಗ್ರಾಮಾಂತರ ಜಿಲ್ಲೆಯ ವಾಣ್ ವಾಯುಗುಣ ಹೇಗಿದೆ ಅಂತಂದರೆ ಒಂದು ಸಲ ತುಂಬ ಮಳೆಯಾಗುತ್ತೆ ಒಂದ್ಸಲ ತುಂಬ ಚಳಿ ಇರುತ್ತೆ ಒಂದು ಸಲ ತುಂಬ ಬೇಸಿಗೆ ಇರುತ್ತೆ ಬೇಸಿಗೆ ಕಾಲದಲ್ಲಿ ಅಂತಂದ್ರೆ ನಾವು ಎಷ್ಟೇ ನೀರು ಕುಡಿದ್ರು ಫ್ಯಾನ್ ಹಾಕುದ್ರುನೂ ನಮಗೆ ಬೇಸಿಗೆ ತಡೆಯೋದಕ್ಕೆ ಆಗಲ್ಲ ಚಳಿಗಾಲದಲ್ಲಿ ನಾವೆಷ್ಟೇ ಸ್ವೆಟರ್ ಹಾಕೊಂಡ್ರು ನಾವೆಷ್ಟೇ ಬೆಚ್ಚಗಿರ್ತೀವಿ ಅಂತಂದ್ರೂ ಇರೊದಕ್ಕಾಗಲ್ಲ ಮಳೆಗಾಲ್ದಲ್ಲಿ ನಾವೆಷ್ಟೇ ಎಲ್ಲೇ ಹೋಗ್ಬೇಕು ಅಂತಂದ್ರೂ ಮಳೆ ಜಾಸ್ತಿಯಾಗ್ಬಿಟ್ಟು ಏನಾಗುತ್ತೆ ಅಂತಂದರೆ ಪ್ರವಾಹಗಳು ಉಂಟಾಗೋದು ಅದೆಲ್ಲನು ನಾವು ಮಳೆಗಾಲ್ದಲ್ಲಿ ಕಾಣ್ಬೊದಾಗಿರುತ್ತೆ ಬೇಸಿಗೆಗಾಲ್ದಲ್ಲಿ ನಾವು ಬರ ಬರ್ಗಾಲನ ಕಾಣ್ಬೊದು ಬರಗಾಲ ಅಂತಂದರೆ ನಮಗೆ ಒಂಚೂರು ನೀರೂ ಸಿಗಲ್ಲ ಆಹಾರನೂ ಸಿಗಲ್ಲ ಆಹಾರ ಧಾನ್ಯ ಬೆಳೆನ ಬೆಳ್ಯೋಕ್ಕೆ ನಮ್ಗೆ ನೀರಿರಲ್ಲ ಆದ್ದರಿಂದ ನಾವು ಬರಗಾಲನ ಕಾಣ್ಬೊದಾಗಿದೆ